ಕನ್ನಡ ಬಾಷೆಯ ಜನರು ನಮ್ಮ ಭಾಷೆನ ಯಾಕೆ ಇಷ್ಟಪಡ್ತಾರ್ ಅಂದ್ರೆ ನಮ್ಮ ಭಾಷೆಲಿ ಜನರು ಕನ್ನಡದಲ್ಲಿ ವಿವಿಧ ರೀತಿಯ ಭಾಷೆಗಳವ ಅದರಲ್ಲಿ ಶುದ್ಧ ಕನ್ನಡ ಹಳ್ಳಿಯ ಭಾಷೆ ಈ ರೀತಿ ನಾವು ಮಾತಾಡೋ ಶೈಲಿಯೇ ಬೇರೆಯಾಗಿರ್ತದೆ ಮೊದಲು ನಾವು ಮಾನ ಮರ್ಯಾದೆ ತೋರಿಸುವಂಥ ಭಾಷೆಯಲ್ಲಿ ಮಾತಾಡ್ತೀವಿ ಹೇಗೆ ಅಂತಂದ್ರೆ ಬಂದಂಥ ನೆಂಟರಿಗಾಗಿರ್ಬೋದು ಅವರು ಬಂದು ಬನ್ರಿ ಒಳಗೆ ಬನ್ರಿ ಕಾಲು ತೊಳ್ಕೊಳ್ರಿ ಕೂಡಿ ರಿ ಚಾ ಕುಡಿರಿ ಅಂತಂದು ನಾವು ಅವ್ರಿಗೆ ಸ್ವಾಗತದಿಂದ ಸ್ವಾಗತವನ್ನ ಮಾಡ್ಕೊತೇವೆ ಅವ್ರಿಗೆ ನಮ್ಮದು ಭಾಷೆ ಯಾಕೆ ಅವ್ರಿಗೆ ಇಷ್ಟ ಆಯ್ತವೆ ಅಂದರೆ ನಾವು ತೋರಿಸುವಂಥ ಮಾತಿಲಿಂದ ಅವ್ರಿಗೆ ಇಷ್ಟವಾಗ್ತದೆ ಸಾಂಸ್ಕೃತಿಕ ಸಂಪ್ರದಾಯಗುಳಂದ್ರೆ ಯಾವ್ಯಾವು ಹಳ್ಳಿಯ ಜನರು ಬೆಳಗ್ಗೆ ಬೇಗ ಏಳ್ತಾರೆ ಎದ್ದು ದಿನನಿತ್ಯದ ಕೆಲಸಗಳು ಮಾಡಿ ಮನೆ ಅಂಗಳ ಎಲ್ಲ ಗುಡಿಸ್ಕೊಂಡು ರಂಗೋಲಿಗಳು ಹಾಕಿ ತನ್ನ ಮನೆಯನ್ನು ಸಮ್ಸ್ ಸಂಪ್ರದಾಯವಾಗಿ ಬದ್ಧವಾಗಿ ತನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಕೆಲಸಗಳನ್ನ ಪ್ರಾರಂಭ ಮಾಡ್ತಾರೆ ನಮ್ಮದು ಕನ್ನಡದಲ್ಲಿ ನಮ್ಮ ವೇಷಭೂಷಣವೇ ಬೇರೆ ಉಡುಗೆ ತೊಡುಗೆಯೇ ಬೇರೆ ಆಗಿರ್ತದೆ ಮತ್ತು ನಾವು ಈ ಹಳ್ಳಿಯ ಜನರು ಏನು ಮಾಡ್ತಾರೆ ಅರಿಶಿಣ ಕುಂಕ್ಗಳ್ ಕುಂಕುಮ ಇಟ್ಟುಕೊಂಡು ತನ್ನದು ಕೆಲಸನ ಮಾಡ್ತಾರೆ ಕೈ ತುಂಬ ಬಳೆ ಇಟ್ಕೊಂಡಿ ಮಾಡುವಂಥ ಕೆಲಸ ಸಾಂಸ್ಕೃತಿಕ ತೊಳ್ ಉಡುಗೆ ತೊಡುಗೆ ಸಾಂಸ್ಕೃತಿಕ ಸಂಪ್ರದಾಯಗಳಂದ್ರೆ ಯಾವ್ಯಾವು ಅಂದ್ರೆ ಯಕ್ಷಗಾನ ಮಾಡೋದು ಹಳ್ಳಿ ಕಡೆ ಜನರು ಹಬ್ಬಗಳನ್ನು ದಸರಾ ಹಬ್ಬ ಆಕಳುಗಳನ್ನು ಮೆರವಣಿಗೆ ಮಾಡ್ತಾರ ಅವ್ರಿಗೆ ಯಾವ್ಯಾವ ರೀತಿ ಬೇಕು ಆ ರೀತಿ ತನ್ನ ಶೈಲಿಯಲ್ಲೇ ಅವ್ರೇನು ಮಾಡ್ತಾರೆ ಅದರಾಗ ಖುಷಿಯನ್ನು ಪಡ್ತಾರೆ ಹಳ್ಳಿಯ ಜನರು ಆ ಉಡುಗೆ ತೊಡುಗೆಗಳು ಬೇರೆ ಸೀರೆ ಉಟ್ಕೊಂಡಿ ಇರೋದೇ ಬೇರೆ ನಾವು ನಮ್ಮ ಡ್ರಸ್ಗಳು ಫ್ಯಾಷನ್ ಸಪ್ಲಯ್ ಇಟ್ಟುಕೊಂಡಿರೋ ಅಷ್ಟು ಇಷ್ಟಪಡಲ್ಲ ಹಳ್ಳಿ ಜನರು ಆದ್ರೆ ನಾವಿಡುವಂಥ ಸೀರೆನ ನೋಡಿ ಉಟ್ಟುಕೊಂಡಿದ್ದು ಕೈ ತುಂಬ ಬಳೆ ಇಟ್ಟುಕೊಂಡು ಮತ್ತು ತಲೆಗೆ ಹೂವು ಇಟ್ಟುಕೊಂಡು ಇರುವಂಥ ಸಂಪ್ರದಾಯಗಳನ್ನು ಇಷ್ಟಪಡ್ತಾರೆ ಉಡುಗೆ ತೊಡುಗೆಲಿಂದ ನಮ್ಮದು ನಾವು ಯಾವ ರೀತಿ ಇರ್ತೇವೆ ಅಂತಂದು ಎತ್ತಿ ತೋರಿಸುವಂಥದ್ದು ಆಗ್ಯಾದ ಅದರಲ್ಲಿ ಹಳ್ಳಿ ಜನ್ರು ಏನು ಮಾಡ್ತಾರ್ ಅಂದ್ರೆ ನೀಟಾಗಿ ತಲೆ ಬಾಚ್ಕೊಂಡು ತಲಿ ತುಂಬ ಹೂವು ಇಟ್ಕೊಂಡಿ ಕೈ ತುಂಬ ಬಳೆ ಇಟ್ಕೊಂಡಿ ಅರ್ಶಿಣ ಕುಂಕುಮ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಕೋಲಾಟ ಮಾಡೋದು ನೃತ್ಯ ಮಾಡೋದು ಜನಪದ ಹಾಡೋದ್ ಮೇಲೆ ಮಾಡ್ತಾರೆ ಅವ್ರು ಮತ್ತು ಹಿಂಗೆ ಡ್ಯಾನ್ಸು ಫೊಕ್ ಡ್ಯಾನ್ಸು ಅವೆಲ್ಲ ಮಾಡಕ್ಕೆ ಇಷ್ಟಪಡಲ್ಲುರು ಅವ್ರು ಅಂಬದಿಲ್ಲ ಹಳೆಯ ಜನಪದ ಹಾಡುಗಳು ಅದರಲ್ಲಿ ಅರ್ಥ ಅಡಗಬೇಕು ಆ ರೀತಿ ಅರ್ಥ ಅಡಗಿರುವಂಥ ಭಾಷೆಗಳನ್ನೇ ಹೊಂದಿರುವಂಥ ಜನಪದ ಹಾಡುಗಳು ಹಾಡಿ ಹಾಡ್ದಲಿ ಅರ್ಥ ಇರಬೇಕು ಈಗ ಉದಾಹರಣೆ ಅದ ಅಂದರೆ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ರೀತಿ ಹಾಡುಗುಳೇನವೆ ಮಾಡಿ ಏನಾಯ್ತವೆ ಅಂದ್ರೆ ನಮ್ಮ ಮನ್ಸಿಗೆ ನೆಮ್ಮದಿ ಕೊಡ್ತಾ ಈ ಹಾಡುಗಳು ಹಾಡೋದ್ರಿಂದ ಆಗಲಿ ಆಡುವಂಥ ಭಾಷೆ ಭಾಷೆಯಲ್ಲಿಯೇ ಯಾವ್ಯಾವ ಭಾಷೆ ಅವ ಯಾವ್ಯಾವ ಮಾತಾಡ್ತೇವೆ ಅಂದು ಎತ್ತಿ ತೋರಸ್ತದೆ ನದಿಗಳ್ದ್ ಆಗಿರ್ಬೋದು ಕಾವೇರಿ ಗಂಗೆ ಈ ರೀತಿ ಭಾಷೆಗಳ್ದಲ್ಲಿ ಆ ಹಾಡೋದ್ ರೂಪದಲ್ಲೇ ನಮ್ಗೆ ಎತ್ತಿ ತೋರಿ ಎತ್ತಿ ತೋರಿಸುವಂಥದ್ದಾಗ್ಯಾ ಕನ್ನಡ ಸೊಬಗನ್ನು ಹಳೆಗನ್ನಡ ಹೊಸಗನ್ನಡ ಆಡುವಂಥ ಭಾಷೆಗಳಿಂದ ನಮ್ಮದು ಮಾತಿನ ಶೈಲಿಯಲ್ಲೇ ನಾವು ಆಡ್ಬೋದು ವೇಷಭೂಷಣ ಯಾವ್ ರೀತಿ ಅಂದ್ರೆ ಹಳ್ಳಿ ಜನರು ಅಂಬದಿಲ ಹೆಚ್ಚಾಗಿ ಶಾಟ್ಸ್ ಇಟ್ಕೊಂದದ್ರೆ ಜೀನ್ಸ್ ಪ್ಯಾಂಟ್ ಇಟ್ಟುಕೊಂಡ್ರು ಇಷ್ಟಪಡಲ್ಲರು ಇಷ್ಟ ಅವ್ರೇನು ಮಾಡ್ತಾರೆ ಸೀರೆ ಉಟ್ಕೊಂಡರು ಎಷ್ಟು ಲಕ್ಷಣ ಕಾಣತ್ತಾಳೆ ನೋದು ಆಕಿ ಆಕಿ ಎಷ್ಟ್ ಚಂದ ಕಾಣತ್ತಾಳೆ ನೋಡು ಅಂತ ಆದ್ರೆ ಇದೇ ರೀತಿ ಶಾಟ್ಸ್ ಹೈಕೊಂದ್ರೆ ಏನು ಹೆಂಗೆ ಕಾಣತ್ತಾಳೆ ಅಂತಾರೆ ಸಂಪ್ರದಾಯಗಳು ನಾವು ಇಟ್ಕೊ ಬಂದ್ರ ಮೇಲೆ ಗೊತ್ತಾಯ್ತದೆ ನಾವು ಹ್ಯಾಂಗೆ ಇದ್ದಿದ್ದೆವು ಅಂತ ಅಂದು ಸಂಸ್ಕ್ರ ಸಾಂಸ್ಕೃತಿಕ ಕಾರ್ಯಕ್ರಮ್ಗಳು ಅಂದ್ರೆ ಇವೆ ಡ್ಯಾನ್ ನೃತ್ಯ ಮಾಡ್ತಾರೆ ಅವ್ರು ನಮ್ಮ ಅಪ್ಲೆ ಡ್ಯಾನ್ಸ್ ಮಾಡಲ್ಲ ಅವ್ರ ನೃತ್ಯಗಳು ಯಾವ್ಯಾವು ಇರ್ತವೆ ಅಂದ್ರೆ ಜನಪದ ಹಾಡುಗಳ ಮೇಲೆ ನೃತ್ಯಗಳು ಮಾಡ್ತಾರೆ ಕನ್ನಡ ಭಾಷೆಯ ಜನರು ಇವೆಲ್ಲ ಇದ್ದಿದ್ ಕಡೆದೆ ಕನ್ನಡ ಭಾಷೆಯನ್ನು ಎತ್ತಿ ತೋರ್ಸ್ಕೊಡ್ತದೆ